ನನ್ನ ನೆಚ್ಚಿನ ಆಟ ಕ್ರಿಕೆಟು ಕಾರಣ ಬಂದುಬಿಟ್ಟು ಏನಂದರೆ ಮುಂಚೆಯಿಂದ ಏನಿದೆ ಆಟಾಡ್ಕೊತ ಬಂದಿದ್ದೀವಿ ಸಣ್ಣವ್ರು ಇದ್ದಾಗಿಂದ ಏನಿದೆ ಚೆಂಡು ಸಿಗೋದು ಆ ಕಡೆ ಏನಿದೆ ಬ್ಯಾಟ್ ಸಿಗೋದು ತೊಗೋಳೋದು ಹೋಗೋದು ಎಲ್ಲರು ಆಟಾಡ್ಕತ ಕೂತ್ಕೊಂಬಿಡೋದು ಒಂದು ನಾಲ್ಕು ಜನ ಐದು ಜನ ಸೇರ್ಕೊಳೋದು ಆಟಾಡೋದಂತೆ ಮಾಡೋದಂತೆ ಬಾಲ್ ತೊಗೋಳೋದು ಎಸ್ಯೋದು ಆಮೇಲೆ ಬ್ಯಾಟ್ ಆಡೋದು ಆಮೇಲೆ ಬರ್ತಾ ಬರ್ತಾ ಏನಿದೆ ಅದರ ಯಾವುದ್ರದ್ರ ನಿಯಮಗಳು ಇರ್ತವೆ ಯಾವ ಥರ ಎಸೆದ್ರೆ ವೈಡ್ ಬಾಲ್ ಅಂತಾರೆ ಆ ಥರ ಯಾವ್ದ್ರಾಗ ಹೋದರೆ ನಾಲ್ಕು ಅಂಕಗಳನ್ನ ಪಡ್ಕೊತೀವಿ ಅಂತ ತಿಳ್ಕೊಂಡ್ವಿ ಆಮೇಲೆ ಯಾವ ಥರ ಹೋದಾಗ ಆರು ಅಂಕಗಳು ಬರ್ತವೆ ಅಂತ ತಿಳ್ಕೊಂಡ್ವಿ ಆ ಥರ ಏನಿದೆ ಅಲ್ಲಿ ಓಡೋದರಿಂದ ಬಾ ಆಡೊದೇ ಆಗಲಿ ಅಥವಾ ಹಿಡಿಯೋದೇ ಆಗಲಿ ಎಸೆಯೋದೇ ಆಗಲಿ ಬ್ಯಾಟ್ ಬೀಸೋದೇ ಆಗಲಿ ಏನೋ ಒಂಥರ ಸಣ್ಣವರಿಂದ ಆಡ್ಕೊತ ಬಂದಿರೋ ಕಾರಣದಿಂದ ಏನು ತುಂಬ ಇಷ್ಟ ಆಗುತ್ತೆ ಕ್ರಿಕೆಟು ಹಾಗೆ ಎಲ್ಲ ಕಡೆ ಯಾರೇ ನೋಡ್ತೀರ ಅಂದರೂ ಗಂಡು ಮಕ್ಕಳು ಅಂದರೆ ಕ್ರಿಕೆಟ್ ಆಡೋದು ಸಹಜ ಈಗಿನ ಕಾಲ್ದಲ್ಲಿ ಮಕ್ಕಳು ಸ್ವಲ್ಪ ಕಮ್ಮಿ ಆದರೂ ನಾವಿದ್ದಿದ್ದ ಕಾಲದಲ್ಲಿನೇ ತುಂಬ ಕ್ರಿಕೆಟ್ ಆಡೋದು ಲಾಸ್ಟಿಗೆ ಏನಂದರೆ ನಮ್ಮ ಅಕ್ಕಂದಿರಾಗಲಿ ಅವರು ಕೂಡ ಏನಿದೆ ನಮ್ಮ ಜೊತೆ ಸೇರ್ಕಂಡು ಕ್ರಿಕೆಟ್ ಆಡೋರು ಅದಕ್ಕೆ ಆಗಿನ ಕಾರಣದಿಂದ ಏನಿದೆ ಸಣ್ಣವರಿದ್ರಿಂದ ಇಷ್ಟ ಪಡ್ಕೊಂಡು ಬಂದ್ವಿಯಲ್ಲ ಆದ್ದರಿಂದ ಏನಿದೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಯಾವುದೇ ಒಂದು ಆಟ ನಡೀಲಿ ಟಿ ವಿಯಲ್ಲಿ ಏನಿದೆ ನೋಡ್ಕೋತಾ ಕೂರ್ತೀವಿ ಈಗೂ ನೋಡ್ತೀವಿ ಇತ್ತೀಚೆಗೆ ಆಡೋಕ್ಕಾಗಲ್ಲ ಕೆಲಸ ಅದು ಇದು ಅಂತ ಆದರೂ ಕೂಡ ಏನಿದೆ ಕ್ರಿಕೆಟ್ ನೋಡುವಾಗ ಯಾವತ್ತೂ ಬೇಜಾರ್ ಆಗೋಲ್ಲ ಕಾರಣ ಬಂದು ಕೊನೆವರೆಗೂ ಏನಿದೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಮಾಡೋಕ್ಕೆ ಆಗಲಿ ಅಲ್ಲಿ ಕೂಗಾಡೊದೇ ಆಗಲಿ ಒಂದೊಂದು ರನ್ ಕೂಡ ಏನಿದೆ ತುಂಬ ಮುಖ್ಯ ಆಗುತ್ತೆ ಆಟದಲ್ಲಿ ಆದ್ದರಿಂದ ಏನಿದೆ ಕ್ರಿಕೆಟ್ ನೋಡಬೇಕಾದ್ರೆ ಏನೋ ಒಂಥರ ಖುಷಿಯಾಗತ್ತೆ ಆದ್ದರಿಂದ ಹಿಂದೆ ಕ್ರಿಕೆಟ್ ನೋಡ್ಕೊತ ಬಂದಿದ್ದೀನಿ ಮುಂದಕ್ಕೂ ಕೂಡ ನೋಡ್ತೀನಿ ಎಲ್ಲರೂ ನೋಡಿ ಅಂತ ಕೂಡ ಏನಿದೆ ಹೇಳ್ತೀನಿ